ನಮ್ಮ ಕರ್ನಾಟಕದ ಈ ಒಂದು ರಾಜ್ಯದ ಕೆಲವು ಅತ್ಯಂತ ಮಹತ್ವದ ಸಾಂಸ್ಕೃತಿಕ ಪರಂಪರೆಗಳು ಮತ್ತೆ ಅದರ ಪದ್ಧತಿಗಳು ಯಾವುವಪ್ಪ ಅಂದರೆ ಉದಾಹರಣೆ ತಗೊಳ್ಳೋದಾದ್ರೆ ವಿವಿಧ ಮತೀಯ ಸಂಪ್ರದಾಯಗಳಾದಂತಹ ಜಾನಪದ ಮತ್ತೆ ಶಾಸ್ತ್ರೀಯ ಸಂಪ್ರದಾಯ ಸುಗ್ಗಿ ಕುಣಿತ ಈ ಥರ ಎಲ್ಲ ಹೇಳೋದಾದ್ರೆ ಮೊದಲ್ನೇದಾಗಿ ನಮ್ಮ ಒಂದು ಜಾನಪದ ಹೇಳೊದಾದ್ರೆ ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆ ತಲೆಮಾರುಗಳಿಂದ ಬಂದಿರುವ ಮೌಖಿಕ ಪರಂಪರೆಯಲ್ಲಿ ಸಂಬಂಧ ಈ ಒಂದು ಜಾನಪದ ಈ ಜಾನಪದ ಅನ್ನೋ ಒಂದು ರೂಪಾಂತರಿಗಳು ಉದಾಹರಣೆ ಹೇಳೋದಾದ್ರೆ ಕಂಠಸ್ಥ ಸಂಪ್ರದಾಯ ಸಾಮೂಹಿಕ ಪುನಃಸ್ಥಳ ವ್ಯಾಪಕತೆ ಪರಂಪರೆಯಿಂದ ಕೂಡಿರ್ತಕ್ಕಂಥದ್ದು ಸರಳತೆ ಹಾಗೂ ಸ್ಪಷ್ಟತೆ ಈ ರೀತಿ ವಿ ವಿಧವಿಧವಾದ ಜಾನಪದಗಳ ಒಂದು ರೂಪಾಂತರಗಳಾಗಿದ್ದಾವೆ ಹೇಳ್ಬೇಕಂತ ಅಂದರೆ ನಮ್ಮ ಶಾಸ್ತ್ರೀಯ ಸಂಪ್ರದಾಯ ಒಂದು ಪೂಜೆ ಪುನಸ್ಕಾರ ಮಡಿ ಈ ವಿಚಾರವಂತಿಕೆಗಳಲ್ಲಿ ಆಮೆಲೇ ಯಾವುದೇ ಒಂದು ಹಬ್ಬ ಬರಲಿ ಒಂದು ಸುಗ್ಗಿ ಕಾಲದಲ್ಲಿ ಕುಣಿತ ಆಗಿರ್ಬೋದು ಅಥವಾ ಒಂದು ವೇಷಭೂಷಣಗಳಾಗಿರ್ಬೋದು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿಗೆ ಸಂಬಂಧಪಟ್ಟಂತೆ ಸೀರೆ ಹಾಗೂ ಒಂದು ಕಚ್ಚೆ ಪಂಚೆ ಆಗಿರ್ಬೋದು ಈ ರೀತಿ ವಿಧವಿಧವಾದಂತಹ ಒಂದು ನಡೆ ನುಡಿ ಒಂದು ಪದ್ಧತಿಗಳೇನಿದ್ದಾವಲ್ಲ ನಮ್ಮ ಕರ್ನಾಟಕದಲ್ಲಿ ತುಂಬ ವಿಶೇಷವಾದಂತಹ ಸ್ಥಾನವನ್ನು ತೆಗೆದುಕೊಂಡಿದೆ ಅಂತ ಹೇಳೋದಿಕ್ಕೆ ತುಂಬ ಹೆಮ್ಮೆಯಾಗತ್ತೆ